ಅಲೋ ಡಾಕ್ಟರ್ ಜ್ಯೋತಿಯವರಾ ಮಾತಾಡ್ತಿರೋದು ನಾವು ಮೊನ್ನೆ ನಿಮ್ಮ ಆಸ್ಪೆಟ್ಲಿಗೆ ಬಂದಿದ್ವಿ ಜ್ವರ ಇದೆ ಅಂತ ಹೇಳಿಬಿಟ್ಟು ಮೆಡಿಸನ್ ಕೊಟ್ಟಿದ್ದಿರಿ ಅದು ಇನ್ನೂ ಕಮ್ಮಿ ಆಗಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿದೆ ಹಾಂ ತಗೊತಿದಿವಿ ಹಾಂ ಹೌದು ವರ್ಕ್ ಮೇಲೆ ಹೋಗ್ತೀವಿ ಆದರೆ ಶೀತ ಎಲ್ಲ ಜಾಸ್ತಿ ಆಗ್ತಿದೆ ಜ್ವರವೂ ಜಾಸ್ತಿ ಆಗ್ತಿದೆ ಬಿಟ್ಟು ಬಿಟ್ಟು ಬರೋ ಥರ ಇದೆ ಹಾಗಾಗಿ ಒಂದು ಸಾರಿ ಕ ತಗೊತ ಇದ್ದೀವಿ

ಅದೇ ಡಸ್ಟಲ್ಲಿ ಹೋಗ್ದಿರ ಅಂತಂದರೆ ಆಗಲ್ವಲ್ಲ ಮೇಡಮ್ ಈಗ ನಾವು ವರ್ಕ್ ಮೇಲೆ ಹೋಗೇ ಹೋಗ್ತೀವಿ ಸೋ ಮೆಡಿಸನ್ ಎಲ್ಲ ಕರೆಕ್ಟಾಗಿ ತಗೊತಾ ಇದ್ದೀವಿ ಆದರೂ ಕಮ್ಮಿ ಆಗಿಲ್ಲ ಹಾಗಾಗಿ

ಹಾಂ ಮ್ಯಾಮ್ ಮತ್ತೆ ವಿಝಿಟ್ ಮಾಡಬೇಕು ಅಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ಎಲ್ಲ ಹೇಗೆ ಯಾವಾಗ ತಗೊಬೇಕು

ಓಕೆ ಮ್ಯಾಮ್ ನಾನು ಮಾರ್ನಿಂಗ್ ಕಾಲ್ ಮಾಡ್ತೀನಿ ನಿಮಗೆ